ಹಲೋ ಹೇಳಿ ಹೌದು ಹೇಳಿ ಹೌದು ಹೌದು ಹೌದಮ್ಮ

ಹೌದು ಹೌದು ನೀವು ಈಗ ಇರೋದು ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ತಾನೇ ಸರ್ಕಾರಿ ಬಸ್ ಸ್ಟ್ಯಾಂಡ್ ಹೂಂ ಸರ್ಕಾರಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ನಿಮಗೊಂದು ದೊಡ್ಡ ಅಂಗಡಿ ಕಾಣುತ್ತದೆ ಹಾಂ ಅಂಗಡಿಯಿಂದ ಎಡಗಡೆ ತಿರುವನ್ನು ತೊಗೋಬೇಕು ತಗೊಂಡು ಆದ ಮೇಲೆ ಮುಂದೆ ಅಕ್ಷರ ಹೋಟೆಲ್ ಅಂದರೆ ಅಕ್ಷರ ಊಟದ ಒಂದು ಅಂಗಡಿ ಕಾಣುತ್ತದೆ ಆ ಅಂಗಡಿ ಒಳಗೆ ಎಲ್ಲ ತರಹ ಮೀನು ಮತ್ತು ಎಲ್ಲ ತರಹದ ನಾನ್ವೆಜ್ ಎಲ್ಲ ಮಾಂಸಹಾರಿಗಳು ಪದಾರ್ಥಗಳು ಅಲ್ಲಿ ಸಿಗುತ್ತದೆ ಅಲ್ಲಿ ಬಿಟ್ಟರೆ ಸರ್ಕಾರಿ ಒಂದು ಬಸ್ನ ನಿಲ್ದಾಣದಿಂದ ಹಿಂದೆ ಅಲ್ಲಿ ಒಂದು ಭವಾನಿ ಅಂತ ಒಂದು ಹೋಟೆಲ್ ಸಿಗುತ್ತದೆ ಅಲ್ಲಿ ಎಲ್ಲ ತರಹದ ನಿಮಗೆ ಮಾಂಸಹಾರಿ ಒಂದು ಊಟ ದೊರೆಯುತ್ತದೆ ಅದು ಬಿಟ್ಟರೆ ಮತ್ತೆ ಸರ್ಕಾರಿ ಬಸ್ ಸ್ಟ್ಯಾಂಡಿಂದ ಬಲಗಡೆ ತಿರುಗಿ ಒಂದು ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ಅಲ್ಲೊಂದು ಅಶೋಕ್ ಹೋಟೆಲ್ ಅಂತ ಕಾಣುತ್ತದೆ ಆ ಒಂದು ಅಂಗಡಿಯಲ್ಲಿ ನಿಮಗೆ ಎಲ್ಲ ತರಹದ ಮೀನುಗಳು ಅಲ್ಲಿ ಬರೀ ಸಿಗುವುದು ಮೀನುಗಳು ಈ ಸಮುದ್ರದ ಸಮುದ್ರದಲ್ಲಿ ಸಿಗುವಂಥ ಒಂದು ಜೀವಿಗಳ ಒಂದು ಒಂದು ಅಡಿಗೆ ಅಲ್ಲಿ ಸಿಗುತ್ತದೆ

ಹ್ಞೂ ಹೌದು ಅಲ್ಲಿ ತುಂಬ ಸ್ವಾದಿಷ್ಟವಾಗಿರುತ್ತದೆ ಮತ್ತು ತುಂಬ ಚೆನ್ನಾಗಿರುತ್ತದೆ ಅಲ್ಲಿ ನೀವು ಹೇ ನೀವು ಅಂದ್ಕೊಂಡಿರೋ ಥರ ಒಂದು ದುಡ್ಡಿನ ಪ್ರಮಾಣವು ಕಡಿಮೆ ಸಿಗುತ್ತದೆ ಹಾಗೇ ಎಲ್ಲ ತರಹದ ಮೀನುಗಳು ಅಂದರೆ ಸಮುದ್ರದಲ್ಲಿ ಸಿಗುವಂಥ ಜೀವಿಗಳ ಒಂದು ಊಟ ಅಲ್ಲಿ ದೊರೆಯುತ್ತದೆ ಸ್ವಚ್ಛತೆಯಾಗಿರಬಹ್ದು ಅಲ್ಲಿನ ಒಂದು ಉಣಬಡಿಸುವ ವ್ಯಕ್ತಿಗಳಾಗಿರ್ಬೌದು ಎಲ್ಲ ಫಸ್ಟ್ ಕ್ಲಾಸ್ ಇಂದ ಸ್ವಚ್ಛತೆಯಾಗಿರುತ್ತದೆ ಬಸ್ ಸ್ಟ್ಯಾಂಡ್ ಅಂದ್ರೆ ಬಸ್ ನಿಲ್ದಾಣದಿಂದ ಹಿಂಬದಿಯ ಭಾಗ ಹಿಂಬದಿಯ ಒಂದು ಬಾಗಿಲಿನಿಂದ ತೆರಳಿದರೆ ಮುಂದೆ ಕಾಣುವುದೇ ಭವಾನಿ ಹೋಟೆಲ್ ಹ್ಞೂ ಅಲ್ಲಿ ಹೋಗಿ ಮೀನನ ಆಹಾರವನ್ನು ತೆಗೆದುಕೊಂಡು ಸೇವಿಸಿ ಧನ್ಯವಾದಗಳು